ಏ ನಾನು ರಿತಿಕಾ ನಾನು ನೆನ್ನೆ ಒಂದು ಆರ್ಡರ್ ಮಾಡಿದೆ ಅದೂ ಕುರ್ತಿ ಅಂತ ಅದು ಹೇ ಅದೆಷ್ಟು ಎಷ್ಟು ಚೆನ್ನಾಗಿದೆ ಗೊತ್ತ ನಿನಗೆ ನ ನೀನು ಅದನ್ನ ತಗೋ ಅಂತ ನಿಂಗೆ ಈಗ ಕರೆ ಮಾಡಿದೆ ಅದು ತುಂಬ ಉದ್ದ ಇದೆ ಮತ್ತು ಅದೂ ಕೆಂಪು ಬಣ್ಣ ಅಷ್ಟು ಕೆಂಪು ಇಲ್ಲ ಒಂದು ಅಸ್ ಸ್ವಲ್ಪ ಕೆಂಪಿರೋದು ಅದರಲ್ಲಿ ಬಿಳಿ ಬಣ್ಣದ್ದು ಹೂ ಇದೆ ಅದಾದ್ಮೇಲೆ ಅದೂ ಕೈ ಉದ್ದ ಇದೆಯಲ್ಲ ಅಷ್ಟು ದಪ್ಪ ಇಲ್ಲ ದಪ್ಪ ಇಲ್ಲ ಅಂದ್ರೆ ಚಳಿ ಅಷ್ಟು ಸೆಕೆ ಆಗಲ್ಲ ಅದರಲ್ಲಿ ಮತ್ತೆ ಅದರದ್ದು ಬಟ್ಟೆ ಉಂಟಲ್ಲ ಅದು ಕಾಟನ್ ಥರನೆ ಇದೆ ಮತ್ತು ಅದೂ ನೀನು ಬೇಕಾದರೆ ಅದನ್ನು ಪ್ಲಾಝೊ ಪ್ಯಾಂಟ್ ಜೊತೆಯೂ ಹಾಕ್ಕೋ ಚೆನ್ನಾಗಿದೆ ಅದು ಮತ್ತು ನೀನು ಅದನ್ನು ಬಿಸ್ಲಿಗೆ ಹಾಕಿದರೆ ಅದು ಚುಚ್ಚಲ್ಲ ಅದು ಬಟ್ಟೆ ಈ ಥರನೇ ಚುಚ್ಚಲ್ಲ ಅದು ತುಂಬ ನೀನು ಅದನ್ನು ಹೋಲ್ಸಿದ್ರೂ ಅದು ಅಷ್ಟೂ ಚುಚ್ಚಲ್ಲ ಅದಕ್ಕೆ ಹೇಳ್ತಿದ್ದೆ ಮತ್ತು ತುಂಬ ಉದ್ದ ಇದೆ ಅಂದರೆ ನೀನು ಬೇಕಾದ್ರೆ ನಿನ್ನ ಕಾಲು ಅದನ್ನ ತುಂಬ ಯಾವ್ದಾದ್ರೂ ಪ್ಯಾಂಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅದೂ ಕಲ್ಲು ಅದ್ರದ್ದು ಬಣ್ಣ ಅಷ್ಟು ಕೆಂಪಿಲ್ಲ ಅಷ್ಟು ಇದು ಇಲ್ಲ ಮತ್ತು ಅದಕ್ಕೆ ನಿನಗೆ ಗಂಟ್ಲ ಹತ್ತಿರ ಒಂದು ಪಟ್ಟಿ ಬರುತ್ತೆ ಅಂದರೆ ಅಷ್ಟು ಗಟ್ಟಿಯೂ ಇರೋಲ್ಲ ಅದು ಅದೂ ತೊಳೆದರೆ ಏನೂ ಆಗೋಲ್ಲ ಮತ್ತು ತೊಳೆದು ನೋಡಿದೆ ಬಣ್ಣ ಹೋಗೋಲ್ಲ ಮತ್ತೆ ಅದು ಈ ಥರ ಮುದ್ದೆ ಕಟ್ಟಿದ್ದರೆ ಅದರಲ್ಲಿ ಈ ಥರ ಒಂದೊಂದು ಗೆರೆ ಗೆರೆಯೂ ಬರೋಲ್ಲ ಅದು ಹಿಂಗೆ ಇಟ್ಟರೆ ನಾವು ಎಷ್ಟು ಮುದ್ದೆ ಕಟ್ರೂ ಅದು ಸರಿಯಾಗೇ ಇರುತ್ತೆ ಅದಕ್ಕೆ ನಾನು ತೊಗೊಂಡೆ ಅರ್ಧ ಅದನ್ನೇ ನೋಡಿ ತೊಗೊಂಡೆ ಯಾಕೆಂದರೆ ಯಾವಾಗಲೂ ನನಗೆ ಅದನ್ನು ಬಿಸ್ಲು ಬಿಸಿಲಲ್ಲೂ ಹಾಕ್ಬಹುದು ಅದನ್ನು ಜಾಸ್ತಿ ಹೊತ್ತು ಹಾಕೋಕೆ ಆಗೋಲ್ಲ ಸ್ವಲ್ಪೊತ್ತು ಹಾಕ್ರೆ ಚೆನ್ನಾಗಿದೆ ಬಟ್ ಬಣ್ಣ ಮುಖ್ಯವಾದ್ದು ಬಣ್ಣ ಹೋಗ್ತಿಲ್ಲ ಅಂದರೆ ಅದೆ ಒಳ್ಳೆಯದು ನನ್ನ ಕವೆ ಕೆಂಪು ಬಣ್ಣ ಇದೆ ಅಂತ ಅಂದ್ಕೊಂಡು ಬಣ್ಣ ಹೋಗುತ್ತೆ ಅಂತ ಅಂದ್ಕೊಂಡೆ ಆದರೆ ಬಣ್ಣ ಹೋಗ್ಲಿಲ್ಲ ಮತ್ತು ಅದರ ಬಟ್ಟೆಯೂ ಚೆನ್ನಾಗಿದೆ ಸೆಕೆಗೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಅದನ್ನ ಹಾಕೊಳ್ಬೋದು ತುಂಬ ಹೊತ್ತು ಬಿಸಿಲಲ್ಲಿ ಸೆಕೆ ಆಗೋಲ್ಲ ಸ್ವಲ್ಪ ಗಾಳಿ ಆ ಕಡೆ ಈ ಕಡೆ ಹೋಗುತ್ತೆ ಮತ್ತು ಅದ್ರ ಒಳಗಡೆ ಅಸ್ತರ್ ಬಟ್ಟೆನು ಇದೆ ಅದಕ್ಕೆ ಅಷ್ಟು ಕಾಣ್ಸೋಲ್ಲ ಆ ಕಡೆ ಈ ಕಡೆದು ಮತ್ತು ನೀನು ಅದನ್ನ ತೊಗೊಂಡ್ರೆ ಈಗ ನಾನಿಂಗೆ ಹೀಗೆ ಹೇಳ್ತಿದ್ದೀನಿ ನೀನು ಹಂಗೆ ಬೇರೆಯವ್ರಿಗೆ ಹೇಳಿದರೆ ನಿನಗೆ ಐದು ಪರ್ಸೆಂಟ್ ಡಿಸ್ಕೌಂಟು ಸಿಗುತ್ತೆ ಅದೇ ಕುರ್ತದಲ್ಲಿ ನಿನಗೆ ಇನ್ನೂ ಮೂರು ನಾಲ್ಕು ಬಣ್ಣ ಇದೆ ಅದನ್ನ ತೊಗೊಳ್ಬೋದು ಮತ್ತು ಒಂದು ಹೊಲಿಗೆ ಇದೆ ನಿನಗೆ ಅದು ತುಂಬ ನಿನಗೆ ಅದು ಆಗಲಿಲ್ಲ ಅಂದರೆ ಅದು ಅದರ ಸೈಡಿನಲ್ಲಿ ಒಂದು ಹೊಲಿಗೆ ಇದೆ ನೀನು ಅದನ್ನು ಬಿಚ್ಚು ಸಹ ಅದನ್ನ ಹಾಕೊಳ್ಬೋದು ನೀನು ಏನಾದರೂ ದಪ್ಪ ಆದರೆ ಏನಾದರೂ ಆದರೆ ಅದನ್ನು ಹಾಕೊಳ್ಬೋದು ಅದಕ್ಕೆ ನಿಂಗೆ ಹೇಳ್ತಿದ್ದೆ ಅದನ್ನ ತೊಗೋ ಮತ್ತು ಅದು ತುಂಬ ಕಮ್ಮಿಗಿದೆ ಅಂದರೆ ಅಷ್ಟು ಕಮ್ಮಿಗೆ ಈಗೀಗ ದೀಪಾವಳಿ ಅಲ್ಲ ಅದಕ್ಕೆ ಅದು ಕಮ್ಮಿ ಅಷ್ಟು ಕೆಮ್ಮ ಬೆಳಗಿದೆ ಒಂಿದಷ್ಟು ಒಂದೂ ಉಳ್ದಿರೋದು ಅದ್ರಲ್ಲಿ ತೋರಿಸ್ತಿದೆ ಒಂದು ಐದಾದು ಉಳಿದಿದೆ ಅಂತ ಅದಕ್ಕೆ ನೀನು ಬೇಗ ತೊಗೋ ಅಂತ ನಿಂಗೆ ಕರೆ ಮಾಡಿದೆ